ಇತ್ತೀಚಿನ ದಿನಗಳಲ್ಲಿ ಡೆಂಗ್ಯೂ ಮತ್ತು ಮಲೇರಿಯಾದಂತಹ ರೋಗಗಳು ತುಂಬಾ ಜಾಸ್ತಿ ಆಗ್ತಾಯಿದೆ ಇದನ್ನು ನಿಯಂತ್ರಣದಲ್ಲಿಡ್ಬೇಕು ಅಂದರೆ ಸೊಳ್ಳೆಗಳನ್ನು ನಿಯಂತ್ರಣದಲ್ಲಿಡಬೇಕು ಸೊಳ್ಳೆಗಳು ಉತ್ಪತ್ತಿಯಾಗದ ಹಾಗೆ ನಾವು ನೋಡ್ಕೋಬೇಕು ಕಟ್ಟಿ ನಿಂತ ನೀರಲ್ಲಿರ್ಬೋದು ತ್ಯಾಜ್ಯದ ರಾಶಿಗಳಲ್ಲಿರ್ಬೋದು ಈ ಸೊಳ್ಳೆಗಳು ಜಾಸ್ತಿಯಾಗಿ ಉತ್ಪತ್ತಿಯಾಗ್ತದೆ ಆದ್ದರಿಂದ ನಾವು ಸ್ವಚ್ಛತೆಯನ್ನು ಪಾಲಿಸಬೇಕು ನಮ್ಮ ಸುತ್ತಮುತ್ತ ಎಲ್ಲೂ ಕೂಡ ಕಸವನ್ನು ಬಿಸಾಕದೆ ತ್ಯಾಜ್ಯವನ್ನು ಡಸ್ಟ್ಬಿನ್ನಿಗೆ ಹಾಕುವಂತದ್ದು ಪ್ಲಾಸ್ಟಿಕನ್ನು ರಿಸೈಕ್ಲಿಂಗ್ ಮಾಡಲಿಕ್ಕೆ ಕೊಡುವಂತದ್ದು ತರಕಾರಿ ತ್ಯಾಜ್ಯಗಳನ್ನು ಹೊಂಡ ಮಾಡಿ ಡಿಕಂಪೋಸ್ ಮಾಡುವಂತದ್ದು ಮತ್ತು ಅಲ್ಲಲ್ಲಿ ನೀರು ಕಟ್ಟಿ ನಿಲ್ಲದ ಹಾಗೆ ನೋಡಿಕೊಳ್ಳುವಂತದ್ದು ಇದೆಲ್ಲವು ನಮ್ಮ ಡೆಂಗ್ಯೂ ಮತ್ತು ಮಲೇರಿಯಾ ರೋಗವನ್ನ ತಡೆಗಟ್ಟಲಿಕ್ಕೆ ವಿಧಾನಗಳು ಅಂತಲೇ ಹೇಳ್ಬೋದು ಇನ್ನು ಸೊಳ್ಳೆ ಪರದೆ ರಾತ್ರಿ ಮಲಗುವಾಗ ಸೊಳ್ಳೆ ಪರದೆಗಳನ್ನು ಯೂಸ್ ಮಾಡುವಂತದ್ದು ಇದು ನಮ್ಮ ಹತ್ತಿರಕ್ಕೆ ಸೊಳ್ಳೆಗಳು ಬರದ ಹಾಗೇ ತಡೆಗಟ್ತದೆ ಇನ್ನು ಸ್ವಚ್ಛತೆ ಸ್ವಚ್ಛತೆ ಅಂತ ಹೇಳುವಂತದ್ದು ನಮ್ಮೆಲ್ಲರ ಕರ್ತವ್ಯ ಆದ್ದರಿಂದ ನಾವು ಎಲ್ಲೇ ಹೋದರು ಸ್ವಚ್ಛತೆಯನ್ನು ಕಾಪಾಡಬೇಕು ಇದು ನಮ್ಮ ಮನೆ ಅಲ್ಲ ಇದು ನಮ್ಮ ಜಾಗ ಅಲ್ಲ ಅಂತ ಹೇಳಿಕೊಂಡು ಅಲ್ಲಲ್ಲಿ ಕಸವನ್ನು ಬಿಸಾಕುವಂತದ್ದೆಲ್ಲ ಮಾಡಬಾರ್ದು ಇನ್ನು ನಾವು ಎಳನೀರೆಲ್ಲ ಕುಡಿತೇವೆ ಆ ಎಳನೀರು ಕುಡಿದು ಅದನ್ನು ಡೈರೆಕ್ಟಾಗಿ ಹಾಗೇ ಬಿಸಾಕಿದರೆ ಅದರಲ್ಲಿ ನೀರು ತುಂಬಿಕೊಂಡು ಅದರಲ್ಲೆ ಸೊಳ್ಳೆ ಉತ್ಪತ್ತಿ ಆಗುವಂತಹ ಚಾನ್ಸಸ್ ಇರ್ತದೆ ಆದ್ದರಿಂದ ಅದನ್ನು ಯಾವತ್ತು ಕವುಚಿ ಹಾಕಿ ನೀರು ನಿಲ್ಲದ ಹಾಗೇ ನೋಡಿಕೊಳ್ಬೇಕು ಇನ್ನು ಇದರ ಬಗ್ಗೆ ಯಾರಿಗು ಇವಾಗ ಅರಿವೆ ಇಲ್ಲ ಅನ್ನೋ ರೀತಿಯಲ್ಲಿ ಇದ್ದಾರೆ ಆದ ಕಾರ್ಣದಿಂದ ಇದರ ಅರಿವನ್ನು ಮೂಡಿಸುವಂತದ್ದು ತುಂಬಾ ಮುಖ್ಯ ಆಗಿರ್ತದೆ ಡೆಂಗ್ಯೂ ಮತ್ತು ಮಲೇರಿಯಾ ಇಂತಹ ಒಂದು ದೊಡ್ಡ ರೋಗ ಇದು ಹೇಗೆ ಬರ್ತದೆ ಯಾವುದ್ರಿಂದ ಬರ್ತದೆ ನಾವಿದನ್ನು ಹೇಗೆ ತಡೆಗಟ್ಟಬೇಕು ಅನ್ನೋದನ್ನು ನಾವು ಶಿಬಿರ ಮಾಡುವುದ್ರ ಮೂಲಕ ಇರ್ಬೋದು ಅಥವಾ ಮನೆ ಮನೆಗಳಿಗೆ ಹೋಗಿ ಮಾಹಿತಿಯನ್ನು ನೀಡುವಂತಹ ಕ ಕಾರ್ಯವನ್ನು ಕೈಗೆತ್ತಿಕೊಳ್ಬೇಕಾಗ್ತದೆ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರಿಗೆ ಕೂಡ ಇದರ ಅರಿವು ಇರಲೇ ಬೇಕು ಆದ್ದರಿಂದ ನಾವು ಶಿಬಿರವನ್ನಿರ್ಬೋದು ಮಾಹಿತಿಗಳನ್ನು ನೀಡುವಂತಹ ಕೆಲಸವನ್ನು ಮಾಡಬೇಕು